ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಕಲೆ ಭಾಳ ಚೆನ್ನಾಗಿದೆ ಮತ್ತು ನಮ್ಮ ಕೋಲಾರದ ಇದು ತಾಲ್ಲೂಕಿನ ಶಿವಾಡ ಪಟ್ಟಣದಲ್ಲಿ ಕಲೆಯ ಸಂಸ್ಕೃತಿ ಭಾಳ ಚೆನ್ನಾಗಿ ಮಾಡುತ್ತಿದ್ದಾರೆ ಇಲ್ಲಿಯ ಕ ಇಲ್ಲಿ ಮಾಡುವ ವಿಗ್ರಹಗಳು ಮತ್ತೆ ಕ ಎಲ್ಲ ವಿಗ್ರಹಗಳು ಮತ್ತೆ ಸಂಬಂಧಪಟ್ಟ ದೇವರುಗಳಿಗೆ ಎಲ್ಲ ಕಡೆಯಿಂದಲೂ ಅವಕಾಶಗಳು ತುಂಬಿದೆ ಮತ್ತು ಇಲ್ಲಿ ಒಡವೆಯ ಪೆಟ್ಟಿಗೆಗಳು ಮಾಡಲು ಚನ್ನಪಟ್ಟಣದ ಗೊ ಗೊಂಬೆಯ ನಾಡೆಂದು ಬಗೆ ಪ್ರಸಿದ್ಧಿಯಾಗಿರುವ ಚನ್ನಪಟ್ಟಣದಲ್ಲಿ ಮಾಡುತ್ತಾರೆ ಅಲ್ಲಿ ಕೈಗಾರಿಕೆ ಉದ್ಯಮಗಳು ಬಾರೀ ಚೆನ್ನಾಗಿದ್ದಾವೆ ಒಡವೆಯ ಪೆಟ್ಟಿಗೆಗಳು ಗ್ ನ್ನು ಚೆನ್ನಾಗಿ ಮಾಡುತ್ತಾರೆ ಗಂಧದ ಮರದ ಕೆತ್ತನೆಗಳನ್ನು ಸುದ ಚನ್ನಪಟ್ಟಣದಲ್ಲಿ ಭಾರಿ ಸ್ ಸ್ಪಷ್ಟವಾಗಿ ಮತ್ತು ಜನಗಳಿಗೆ ಆಕರ್ಷಣೀಯವಾಗಿ ಕಾಣುವ ರೀತಿಯಲ್ಲಿ ಪೆಟ್ಟಿಗೆಗಳನ್ನು ಮಾಡುತ್ತಾರೆ ಆದ್ದರಿಂದ ಇಷ್ಟೇ